ಈಗ ನಾನು ಒಂದು ಕತೆ ಬರಿಬೇಕು ಅಂತ ಅಂದ್ಕೊಂಡಿರ್ತೀನಿ ಆ ಕತೆಯಲ್ಲಿ ನನಗೆ ಏನು ಬರಿಬೇಕು ಏನು ಅಂತ ಗೊತ್ತಿರಲ್ಲ ನಾನೇನು ಮಾಡ್ತೀನಿ ಅಂತಂದ್ರೆ ಇವಾಗ ಯಾವ್ದಾದ್ರು ಒಂದು ಮೂವಿ ನೋಡೋದು ಇಲ್ಲಂದ್ರೆ ಬೇರೆಯವರು ಬರೆದಿರ್ತಾರಲ್ವ ಕತೆನ ಅದನ್ನ ನೋಡ್ಕೊಂಡು ನಾನು ಹೆಂಗೆ ಬರಿಬೇಕು ಕತೆನ ಅನ್ನೋದನ್ನ ನಾನು ಅರ್ಥ ಮಾಡ್ಕೊಳ್ತೀನಿ ಫಸ್ಟು ಅರ್ಥ ಅರ್ಥ ಮಾಡಿಕೊಂಡು ನಾನು ಏನು ಬರಿಬೇಕು ಅಂತಿರ್ತಿನೋ ಆ ಕತೆನ ನನ್ನ ನನ್ಗೆ ಹೆಂಗೆ ಅನ್ಸಿರುತ್ತೆ ಅದೇ ಥರ ಬರಿತೀನಿ ಆದರೆ ನನ್ಗೆ ಬೇರೆಯವ್ರನ್ನ ನೋಡ್ಕೊಂಡು ನಾನು ಅವ್ರು ಬರ್ದಿರೋದನ್ನೇ ಬರೆದಿಟ್ಟು ನನಗೆ ಹಾಂ ಯಾರತ್ರ ಆದ್ರು ಹೊಗಳ್ಸ್ಕೊಳ್ಳೋಕೆ ನನಗಿಷ್ಟ ಆಗೋದಿಲ್ಲ ಏಕೆ ಅಂತಂದರೆ ಅಲ್ಲಿ ಬರೆದಿರೋದ್ನೆ ಬರ್ದು ಯಾರು ಬೇಕಾದ್ರು ತೋರಿಸ್ತಾರೆ ಅವ್ರು ಮನ್ಸಿಗೆ ಅನ್ನಿಸಿರೋ ಕತೆನ ಅವ್ರು ಬರಿಬೇಕಾಗಿರುತ್ತೆ ಅವ್ರಿಗನ್ಸಿರೋದ್ನ ಬರೆದ್ರೆ ಇವಾಗ ಒಬ್ಬೊಬ್ರಲ್ಲೂ ಒಂದೊಂದು ಮನಸ್ಸಿಗನ್ಸುತ್ತೆ ನಾವು ಈ ಥರ ಬರೀಬೇಕಾಗಿತ್ತು ಇವ್ರು ಈ ಥರ ಬರ್ದಿದ್ದಾರೆ ಇನ್ನೊಂದ್ಸ್ವಲ್ಪ ಬೇರೆ ಥರ ಬರೆದಿದ್ರೆ ಇದನ್ನೇ ಚೆನ್ನಾಗಿರ್ತಿತ್ತು ಅಂತ ನನಗೂ ಅನ್ಸುತ್ತೆ ಬೇರೆಯವ್ರ ಕತೆನ ಓದಿದಾವಾಗ ಅದಕ್ಕೆನೇನೇ ನಾವೇನು ಮಾಡ್ತೀವಿ ಅಂತಂದರೆ ಬೇರೆಯವ್ರು ಬರ್ದಿರೋದನ್ನ ನೋಡ್ತೀವಿ ನೋಡಿಬಿಟ್ಟು ಓದಿಬಿಟ್ಟು ಅವ್ರು ಹೇಗೆ ಬರ್ದಿದ್ದಾರೆ ಅದೇ ಥರ ಬರೆಯೋದಕ್ಕೋಗಲ್ಲ ಅವ್ರು ಹೇಗೆ ಬರ್ದಿದ್ದಾರೋ ಅದನ್ನ ನಾವು ಅರ್ಥ ಮಾಡಿಕೊಂಡು ಅದಕ್ಕಿಂತ ಏನು ಬರಿಬೋದಾಗಿತ್ತು ಅನ್ನೋದ್ರ ಮೇಲೆ ನಾವು ಬರೆಯೋಕ್ಕೆ ಪ್ರಯತ್ನ ಪಡ್ತೇವೆ